ಈಗ ಅತಿಥಿಗಳು ಅಂತೀವಿ ಅತಿಥಿ ದೇವೋ ಭವ ಅಂದರೆ ನಾವೀಗ ಪ್ರತಿಯೊಬ್ರೂ ನಾವು ನಮ್ಮ ಮನೆಗೆ ಯಾರೋ ಒಬ್ಬರು ಬಂದರಪ್ಪ ಅಂತ ಅಂದ್ರೆ ನಾವು ಅವ್ರನ್ನ ಹಿರಿಟೇಟ್ ಮಾಡ್ಕೊಳ್ಳಾರದ ಯಾಕೆಂದ್ರೆ ನಾವು ದಿನಾ ನೋಡಿರಿ ಈಗಿನನ್ನೂ ಸಮಾಜನ ಈಗಿನ್ನೂ ಈಗಿನ ನಮ್ಮ ಲೈಫ್ ಸ್ಟೈಲ್ ಹೆಂಗಾಗಿ ಬಿಡುತ್ತೆ ಅಂದರೆ ನಾವು ದಿನ ಮನೇಲಿ ಗಂಡ ಹೆಂಡತಿ ಮಕ್ಕಳು ಅಷ್ಟೇ ಆಗ್ಬಿಟ್ಟಿದೆ ಇನ್ನೂ ಆವಾಗಾದ್ರೆ ಒಂದು ಎಲ್ಲರೂ ಒಂದು ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು ಅಜ್ಜ ತಾತ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ಅವ್ರ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ಮಾವನ ಮಕ್ಕಳು ಅತ್ತೆ ಮಕ್ಕಳು ಹೀಗೆಲ್ಲ ಅದು ಇದ್ದಾಗ ಅದರಲ್ಲಿ ಇರ್ತಕ್ಕಂಥ ಖುಷಿಯೇ ಬೇರೆ ಈಗ ಹೆಂಗಾಗ್ಬಿಟ್ಟೈತಿ ಅಂತಂದ್ರೆ ಯಾರಾದರೂ ಗೆಸ್ಟ್ಗಳು ಬಂದಾಗ ಮೀನ್ಸ್ ಅತಿಥಿಗಳು ಬಂದಾಗಲೇ ಅದೇನೋ ಒಂಥರಾ ಹಬ್ಬ ಅನ್ನೋ ಥರ ಇದ್ಮಾಡ್ತೀವಿ ನನ್ಗಂತೂ ಅತಿಥಿಗಳು ಅಂತ ಅಂದ್ರೆ ಯಪ್ಪ ಎಷ್ಟು ಇಷ್ಟ ಗೊತ್ತಾ ಅವರು ಬಂದರು ಅವ್ರು ಬರ್ತಾರೆ ಅಥವಾ ಅವ್ರು ಬರ್ತಾರೆ ಅಂತ ಅಂದ್ರೇನೆ ಅದೇನೋ ಅದಕ್ಕೆ ಅದು ಆ ಮನೆ ವಾತಾವರಣವೇ ಚೆಂದ ಅದು ಅವ್ರನ್ನ ಒಂದು ನಾವು ಅವ್ರು ಬರ್ತಾರಂತ ಕೇಳಿದಾಗ್ಲಿಂದ ಅವ್ರನ್ನ ನಾವು ಯಾವ ಥರ ವೆಲ್ಕಮ್ ಮಾಡ್ಕೊಳ್ಬೇಕು ಅವ್ರಿಗೆ ಏನು ಇಷ್ಟ ಅವರಿಗೆ ಏನೇನು ಮಾಡಿಕೊಡ್ಬೇಕು ಅವ್ರು ಬಂದಾಗ ನಾವು ಯಾವ ಥರ ಟೈಮ್ ಸ್ಪೆಂಡ್ ಮಾಡಬೇಕು ಅವ್ರಿಗೆ ನಾವು ಎಲ್ಲೆಲ್ಲಿ ಅಂದರೆ ನಾವು ಇರ್ತಕ್ಕಂಥ ಊರಲ್ಲ ಸುತ್ತಮುತ್ತ ಏನು ಪ್ಲೇಸಸ್ಸು ಕರ್ಕೊಂಡು ಹೋಗಿ ತೋರಿಸ್ಬಹುದು ಅಂತೆಲ್ಲ ಸಾಕಷ್ಟು ವಿಚಾರಗಳನ್ನು ನಾನು ಪ್ಲಾನ್ ಮಾಡಿ ಇಟ್ಟಿರ್ತೀನಿ ಅಂದರೆ ಈಗ ನಾವು ಲೈಫ್ ಸ್ಟೈಲಿಗೆ ನಮಗೆ ಪ್ಲಾನಿಂಗ್ ಅನ್ನೋದು ಬಹಳ ಮುಖ್ಯ ಅಲ್ಲ ಹಾಗಾಗಿ ನಾನು ನ ಯಾರೇ ನಮ್ಮ ಮನೆಗೆ ಗೆಸ್ಟ್ಗಳು ಬರ್ತಾರೆ ಅಂತ ಅಂದಾಗ ಒಂದು ಪ್ಲಾನ್ ಅಂತೂ ನಾನು ಮಾಡೇ ಮಾಡ್ತೀನಿ ಯಾಕೆಂದ್ರೆ ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋದು ತುಂಬ ತುಂಬ ತುಂಬ ಅಂದರೆ ನನಗೆ ಯಪ್ಪ ಅದು ಎಷ್ಟು ಇಷ್ಟ ಗೊತ್ತಾ ಅವ್ರ ಜೊ ಅವ್ರ ಜೊತೆ ಕಲಿತಕ್ಕಂಥ ಒಂದು ಸಮಯ ಅವ್ರ ಜೊತೆ ನಾನು ಏನೋ ಒಂದು ಟೈಮ್ ಸ್ಪೆಂಡ್ ಮಾಡ್ತೀನಲ್ಲ ಅದು ನನ್ನ ಲೈಫು ಮ ಸೂಪರ್ ಮೆಮೊರಿ ನೀವು ಯಾವುದೇ ಗೆಸ್ಟು ನಾನು ಅವರು ಇವರು ಅಂತ ಅಲ್ಲ ಈವನ್ ನನ್ಗೆ ನಾನಂತೂ ಮ್ಯಾರೀಡ್ ನನ್ನ ಗಂಡನ ಕಡೆ ಬರಲಿ ನನ್ನ ತವ್ರು ಮನೆ ಕಡೆ ಬರಲಿ ಯಾರೇ ಬರಲಿ ಅವ್ರು ಬರ್ತಾಯಿದ್ದಾರಾ ಅಂತ ಅಂದ್ರೆ ಸೊ ಅವ್ರು ಮಾರ್ನಿಂಗ್ ಬರ್ತಾರಾ ನಾನು ಟಿಫಿನಿಗೆ ಅವ್ರಿಗೇನು ಇಷ್ಟ ನನಗೆ ಇಡ್ಲಿ ಇಷ್ಟ ಅವ್ರ್ಗೆ ಇಡ್ಲಿ ಇಷ್ಟವೋ ದೋಸೆ ಇಷ್ಟವೋ ನಾನು ಅದರ ಹಿಂದಿನ ದಿನವೇ ಪ್ರಿಪೇರ್ ಮಾಡ್ಕೊಳ್ತೆ ಮಾಡ್ಕೊಳ್ಳೋದಾಯಿತು ಆಮೇಲೆ ಅವರಲ್ಲಿ ಮಕ್ಕಳು ಗೆಸ್ಟ್ ಅಂತ ಅಂದ್ರೆ ಈಗ ಬರೀ ದೊಡ್ಡವರು ಅಷ್ಟೇ ಬರೋಲ್ಲ ಅಲ್ಲ ಅವರ ಜೊತೆ ಚಿಕ್ಕ ಚಿಕ್ಕ ಮಕ್ಕಳು ಬರ್ತಾರೆ ಹಾಗಾಗಿ ಮಕ್ಕಳಿಗಂತಲೇ ಒಂದಿಷ್ಟು ಏನಾದರೂ ಈ ಮಕ್ಕಳೆಲ್ಲ ಕರೆದಿದ್ದು ಐಟಮ್ಸು ಭಾಳ ಇಷ್ಟಪಡ್ತಿರ್ತಾರೆ ಹಾಗಾಗಿ ನಾನು ಚಕ್ಕುಲಿಗಳನ್ನ ಮಾಡೋದಾಯಿತು ನಿಪ್ಪಟ್ಟು ಇಲ್ಲ ಕೋಡುಬಳೆ ಇಂಥವನ್ನೆಲ್ಲ ರೆಡಿ ಮು ಅಂದರೆ ಇವು ಸ್ಟಾಕ್ ಮಾಡಿ ಇಟ್ಟಿರೋದು ಒಂದು ಟೂ ಡೇಸ್ ಬಿಫೋರೆ ರೆಡಿ ಮಾಡಿ ಇಟ್ಟಿರ್ತೀನಿ ಅದ್ರ ಜೊತೆಗೆ ಒಂದಿಷ್ಟು ಅವಲಕ್ಕಿ ಅಂತೆ ಮಂಡಾಳು ನಾವೆಲ್ಲ ಮಂಡಾಳು ಚೂಡ್ವ ಅಂತೀವಿ ನೀವೆಲ್ಲ ಏನು ಅಂತೀರ ಗೊತ್ತಿಲ್ಲ ಮಂಡಾಳು ಚೂಡ್ವ ಈ ಥರ ಎಲ್ಲ ಹಚ್ಚಿಡೋದಾಯಿತು ಅವರಿಗೆ ಇನ್ನೂ ಏನೇನು ಇಷ್ಟ ಅವನ್ನೆಲ್ಲ ತಂದು ಮನೇಲೆ ಇಡೋದಾಯಿತು ಇಂಥವನ್ನೆಲ್ಲ ಮಾಡ್ಕೊಳ್ತೀನಿ ಇನ್ನೂ ಅವರು ಬಂದರು ಅಂತ ಅಂದ್ರೆ ಅವ್ರು ಸ್ಟಾರ್ಟಿಂಗ್ ಬಂದಾಗಿನಿಂದ ಅವರಿಗೆ ನಾವು ನಾನು ಯಾವ ಥರ ಫೀಲ್ ಕೊಡ್ತೀನಪ್ಪ ಅಂತ ಅಂದ್ರೆ ಅವರು ಒಬ್ಬ ಇನ್ನೊಬ್ಬರು ಮನೆಗೆ ಬಂದೀವಿ ಅಂತ ಅವ್ರಿಗೆ ಅನ್ನಿಸಿರ್ಬಾರ್ದು ಯಾಕೆಂದರೆ ಈಗ ಅವ್ರಿಗೆ ನಾವು ಯಾರದ್ದೋ ಮನೆಗೆ ಹೋಗೀವಿ ಅಂತ ಅನ್ನಿಸ್ತು ಅಂತ ಅಂದ್ರೆ ಅವ್ರು ಅಲ್ಲಿ ಇರೋದಕ್ಕೂ ಇಷ್ಟಪಡೋಂಗಿಲ್ಲ ಆಮೇಲೆ ನಾವು ಅವರು ನಮ್ಮ ನಮ್ಮ ನಡುವೆ ಒಂದು ಬಾಂಡಿಂಗು ಸರಿಯಾಗಿ ಬೆಳೆಯೋಂಗಿಲ್ಲ ಹಾಗಾಗಿ ನಮ್ಮ ಮಕ್ಕಳಿಗೆ ಆಯಿತು ನಮ್ಗೆ ಆಯಿತು ಒಂದು ಬೋ ಅವ್ರ ಜೊತೆ ಬಾಂಡಿಂಗ್ ಚೆನ್ನಾಗಿರಬೇಕು ಅಂತ ಅಂದ್ರೆ ಅವ್ರನ್ನ ನಾವು ನಮ್ಮ ಮನೆಯವ್ರ ಥರನೇ ನಾನು ಟ್ರೀಟ್ ಮಾಡಬೇಕು ಟ್ರೀಟ್ ಮಾಡ್ತೀನಿ ಮಾಡಬೇಕು ಅಲ್ಲ ಮಾಡ್ತೀನಿ ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಮನೇಲಿ ನಾನು ಮಾಡೋ ಇಡ್ಲಿ ಸಾಂಬಾರು ಇಡ್ಲಿಗೆ ಸಾಂಬಾರು ತುಂಬನೇ ಇಷ್ಟ ಒಂದು ಇನ್ಸಿಡೆಂಟ್ ಏನಾಗಿತ್ತು ಗೊತ್ತಾ ನಮ್ಮ ಮನೇಲಿ ನಮ್ಮ ಚಿಕ್ಕತ್ತೆ ಬಂದಿದ್ದರು ನಮ್ಮ ಚಿಕ್ಕತ್ತೆ ಬಂದಾಗ ಅವರು ಯೂಶ್ವಲಿ ಇಡ್ಲಿಗೆ ಚಟ್ನಿ ತಿಂತೀನಿ ನಾನು ಸಾಂಬಾರು ತಿನ್ನೋಲ್ಲ ಅಂದರೂ ನಾನು ಏಕೆ ಸಾಂಬಾರು ಏಕೆ ತಿನ್ನೋಲ್ಲ ಇಲ್ಲಮ್ಮ ನನಗೆ ಸಾಂಬಾರು ಲೈಕಿಲ್ಲ ಹೊ ಸರಿ ನಾನು ಸಾಂಬಾರಿಗೆ ಅಂತ ಒಂದು ದೊಡ್ಡ ಬೌಲ್ ಇಟ್ಟಿದ್ದೀನಿ ನಾನು ಪ್ಲೇಟಲ್ಲಿ ಅವರು ಇಷ್ಟು ದೊಡ್ಡದ್ದು ಬೇಡ ನನಗಿನ್ನೂ ಸಣ್ಣ ಸಾಕು ಅಂತೂ ಸರಿ ಅಂತ ಅಂದು ನಾನು ಒಂದು ಮತ್ತು ದೊಡ್ಡದು ಬಟ್ಲು ತೆಗೆದು ಸಣ್ಣ ಬಟ್ಲು ಕೊಟ್ಟೆ ನಾನು ನಮ್ಮ ಚಿಕ್ಕತ್ತೆ ಏನು ಮಾಡಿದರು ಸಾಂಬಾರು ಇಡ್ಲಿ ಚಟ್ನಿ ಸಾಂಬಾರು ವಡ ಹಾಸ್ಕೊ ಸೊ ಸಾಂಬಾರು ಹಾಕಿದೆ ಅವರು ಒಂದು ಒಂದು ಎರಡು ತುತ್ತು ಮೂರು ತುತ್ತು ತಿಂದರು ನಿಜ ಹೇಳ್ತೀನಿ ಆವತ್ತು ನಮ್ಮ ಅತ್ತೆಯೇ ಆಲ್ಮೋಸ್ಟ್ ಸಾಂಬಾರು ಲೈಕ್ ಮಾಡಿ ನನ್ನ ಜೀವನದಲ್ಲಿ ನಾನು ಸಾಂಬಾರು ತಿಂತಿದ್ದಿಲ್ಲ ಅಂತದ್ದು ನಾನು ಈಗ ಸಾಂಬಾರು ತಿನ್ನೋಕೆ ಹತ್ತೀನಿ ಅಂತಂದು ಭಾಳ ಇಷ್ಟಪಟ್ಟು ಆವತ್ತು ಊಟ ಮಾಡಿದರು ಮೀನ್ಸ್ ಟಿಫನ್ ಮಾಡಿದರು ನನ್ಗೆ ಎಷ್ಟು ಖುಷಿ ಆಗಿತ್ತು ಗೊತ್ತ ಅವರು ಈಗಲೂ ಸಹ ಯಾವಾಗಾದರೂ ಬರ್ತೀನಿ ಅಂತ ಅಂದ್ರೆ ಅವ್ರು ಹೇಳೋದು ಮೊದಲು ಒಂದೇ ಒಂದು ನೀನು ಇಡ್ಲಿ ಸಾಂಬಾರು ಮಾಡ್ತೀಯ ಇಡ್ಲಿ ಮಾಡಿ ಟಿಫನಿಗೆ ಇಡ್ಲಿ ಮಾಡು ಅದಕ್ಕೆ ಸಾಂಬಾರು ಮಾಡು ಅಂತಾರೆ ಓ ಹಾಗಾಗಿ ನಮ್ಮ ಅತ್ತೆಗೆ ಆಯಿತು ಈವನ್ ನನ್ನ ಹಸ್ಬೆಂಡ್ ನನ್ನ ಹಸ್ಬೆಂಡು ಸಹ ಸಾಂಬಾರು ತಿಂತಿದ್ದಿಲ್ಲ ಅಂತಂದು ಈಗ ಅವರು ಸಾಂಬಾರನ್ನ ಭಾಳ ಇಷ್ಟಪಟ್ಟು ತಿಂತಾರೆ ನನ್ನ ಕಸಿ ಕಸಿನ್ ಮಕ್ಕಳು ನನ್ನ ಕಸಿನ್ ಮಕ್ಕಳು ಬಂದರು ಅಂದರೆ ಅವರಿಗೆ ನಾನು ಮಾಡೋ ಅವಲಕ್ಕಿ ಚೂಡ್ವ ಅವಲಕ್ಕಿ ಚೂಡ್ವ ಅಂತೂ ಭಾಳ ಇಷ್ಟ ಅವ್ರು ಅಂತಿರ್ತಾರೆ ಆಂಟಿ ನನ್ಗೆ ಅವಲಕ್ಕಿ ಚೂಡ್ವ ಮಾಡ್ಕೊಡ್ತೀರಾ ಅವಲಕ್ಕಿ ಚೂಡ್ವ ಮಾಡಿ ಇಟ್ಟಿರೋಲ್ಲ ಅಂತಿರ್ತಾರೆ ಹಾಗಾಗಿ ನಾನು ಅವರಿಗೆ ಅವಲಕ್ಕಿ ಚೂಡ್ವನ ಮಾಡಿ ಇಡ್ತೀನಿ ಅವು ಅವ್ರೂ ಸಹ ಎಲ್ಲ ಇಷ್ಟಪಟ್ಟೆವು ಕೇಳಿ ಮಾಡಿಕೊಂಡು ತಿಂತಾರೆ ಈವನ್ ನನ್ನ ಆಂಟಿ ಮೀನ್ಸ್ ನನ್ನ ಹಸ್ಬೆಂಡು ಸಿಸ್ಟರ್ಸು ಅವರು ನಾನು ಮಾಡೋ ಪ್ರತಿಯೊಂದು ಅಡುಗೆ ಪ್ರತಿಯೊಂದು ಅಡುಗೆಯೂ ಸಹ ಅವ್ರು ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂತ ಅಂದ್ರೆ ನೀನು ಇದನ್ನ ಮಾಡ್ಕೊಡ್ತೀಯಾ ನನಗೆ ಅದನ್ನ ಮಾಡ್ಕೊಡ್ತೀಯಾ ನೀನು ಬೆಳಗ್ಗೆ ಟಿಫಿನ್ ನನ್ಗೆ ಇದನ್ನ ಮಾಡು ನೀನು ಇದು ಚೆನ್ನಾಗಿ ಮಾಡ್ತಿದ್ದಿ ನೀನು ಅವಲಕ್ಕಿ ಚೆನ್ನಾಗಿ ಮಾಡ್ತಿದ್ದಿ ನೆಕ್ಸ್ಟು ನೀನು ದೋಸೆ ಚ ದೋಸಗಳು ಚೆನ್ನಾಗಿ ಮಾಡ್ತಿದ್ದೀಯ ಅಂತಿರ್ತಾರೆ ಇನ್ನೂ ನನ್ನವು ಸಣ್ಣ ಆಂಟಿ ಊರಿಂದ ಬರ್ತಾರೆ ಅಂತ ಅಂದ್ರೆ ನನಗೆ ಅವರಿಗೆ ದೋಸೆ ಐಟಮ್ಸ್ ಬಹಳ ಇಷ್ಟ ನನಗೆ ದೋಸೆ ಮಾಡೋದು ಇಷ್ಟ ಅವರಿಗೆ ತಿನ್ನೋದು ಇಷ್ಟ ಹಾಗಾಗಿ ಅವರಿಗೆ ವೆರೈಟಿಸ್ ಆಫು ದೋಸೆ ಬೇರೆ ಬೇರೆ ಬೇರೆ ಬೇರೆ ಅವೆಲ್ಲ ದೋಸೆಗಳನ್ನ ಮಾಡಿ ಕೊಟ್ಟಿರ್ತೀನಿ ಹೆಸ್ರಿನ ದೋಸೆ ಹೆಸ್ರಿಟ್ಟು ದೋಸೆ ಹೆಸ್ರು ಕಾಳು ದೋಸೆ ಹಿಟ್ಟಿನ ದೋಸೆ ಅಕ್ಕಿ ದೋಸೆ ಸೆಟ್ ದೋಸೆ ಮಸಾಲೆ ದೋಸೆ ರಾಗಿ ದೋಸೆ ಹೀಗೆ ಬೇರೆ ಬೇರೆ ಬೇರೆ ಬೇರೆ ಮಾಡಿ ಕೊಟ್ಟಿರ್ತೀನಿ ನಮ್ಮ ಆಂಟಿಗಂತೂ ಭಲೇ ಖುಷಿ ತಿಂತಿರ್ತಾರೆ ತಿಂತಿರ್ತಾರೆ ನನಗೆ ಅವರಿಗೆ ಮಾಡಿ ಕೊಡಬೇಕಾದ್ರೆ ಅದೆಂಥ ಖುಷಿ ಆಗ್ತಿತ್ತು ಅಂದರೆ ಹೌದಲ್ಲ ಅವ್ರೂ ಇಷ್ಟಪಟ್ಟು ತಿಂತಾರೆ ಅನ್ನೋದೊಂದು ನನ್ಗೆ ಸಮಾಧಾನ ಇನ್ನೊಂದು ಏನೆಂದರೆ ಅವರು ಜೊತೆಗೆಲ್ಲ ಬಂದಾಗ ಅವರಿಗೆ ಸ್ವೀಟ್ಸು ನನಗೆ ಅಷ್ಟಾಗಿ ಸ್ವೀಟ್ಸು ಅಂದರೆ ಜಾಸ್ತಿ ಐಟಮ್ಸ್ ಎಲ್ಲ ಮಾಡೋಕೆ ಬರೋಲ್ಲ ಬಟ್ ಕೆಲವೊಂದು ಐಟಮ್ಸ್ನ ಮಾತ್ರ ನಾನು ಭಾಳ ಚೆನ್ನಾಗಿ ಮಾಡ್ಕೊಳ್ತೀವಿ ಅಂದು ಹಾಗಿದ್ದಾಗ ನಮ್ಮ ಆಂಟಿಯವರು ಆಯಿತು ಇಲ್ಲ ನಾನು ಯಾರಾದರೂ ಗೆಸ್ಟ್ ಬಂದು ಅವ್ರು ಅದೇ ಅಂತಿರ್ತ ನಾನು ಸ್ವೀಟ್ಸ್ ಎಲ್ಲ ಮಾಡ್ತೀನಿ ಆದರೆ ಕೆಲ್ವೊಂದು ಮಾತ್ರ ಭಾಳ ಚೆನ್ನಾಗಿ ಮಾಡ್ತೀನಿ ಅಂತಿರ್ತೀನಿ ಬಟ್ ಅವರಿಗೆ ಬಂದಾಗ ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮು ನಾನು ಅವರಿಗೆ ಮಾಡಿ ಕೊಡೋದಕ್ಕೆ ಇಷ್ಟ ಪಟ್ಟಿರ್ತೀನಿ ಇನ್ನೊಂದು ವಿಚಾರ ಅಂತ ಅಂದ್ರೆ ಅವ್ರನ್ನ ನಾವೆಲ್ಲ ಬಂದಾಗ ಎಲ್ಲರೂ ಸೇರಿ ಹೊರಗಡೆ ಹೋಗ್ತಿರ್ತೀವಿ ಹೊರಗಡೆ ಹೋಗಬೇಕಾದ್ರೆ ಏನಾದರೂ ಅಡುಗೆ ಎಲ್ಲರೂ ಸೇರಿ ಅಡುಗೆ ಮಾಡಿಕೊಂಡು ಒಂದು ಪಾರ್ಕಿಗೋ ಇಲ್ಲ ದೇವಸ್ಥಾನಕ್ಕೋ ಇಲ್ಲ ಸುತ್ತಮುತ್ತ ಇರೋ ಯಾವುದಾದ್ರೂ ನೋಡತಕ್ಕಂಥ ಒಂದು ವಿಸಿಟಿಂಗ್ ಪ್ಲೇಸಿಗೋ ನಾವಲ್ಲಿ ಹೋಗಿ ಕರ್ಕೊಂಡು ಹೋಗ್ತಿರ್ತೀನಿ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲರೂ ಸೇರಿ ಎಲ್ಲ ಸುತ್ತಮುತ್ತ ಎಲ್ಲ ಪ್ಲೇಸಸ್ನ ನೋಡಿ ನಾವು ತೊಗೊಂಡು ಹೋಗಿರೋ ಅಡುಗೆನ ತಿಂದು ಅದನ್ನೆಲ್ಲ ಟೇಸ್ಟ್ನ ಒಬ್ಬರಿಗೊಬ್ರು ಹೇ ನೀನು ಇದನ್ನ ಮಾಡಿದ್ದು ನೀನು ಇದನ್ನ ಮಾಡಿದೆ ಅಲ್ಲ ಇದು ಚೆನ್ನಾಗಿ ಆಗುತ್ತೆ ನಾನು ಅದನ್ನ ಮಾಡಿದೆ ಅದು ಚೆನ್ನಾಗಿ ಆಗೈತೆ ಅಂತ ಒಬ್ಬರಿಗೊಬ್ರು ಮಾತಾಡ್ಕೊಳ್ತಾ ಹೇ ಇದು ಹಿಂಗೆ ಆಗಬೇಕಾಗಿತ್ತು ಅಂತ ಒಬ್ಬರಿಗೊಬ್ರು ಕಾಲು ಎಳ್ಕೊಳ್ತಾ ಸೊ ನನಗೆ ಈ ಥರ ಒಂದು ನಮ್ಮ ಪರಿವಾರದವ್ರ ಜೊತೆ ನಾನೇನು ಹಿಂಗೆ ಟೈಮ್ ಸ್ಪೆಂಡ್ ಮಾಡ್ತೀನಲ್ಲ ಅದು ಬಹಳ ಅಂದರೆ ಬಹಳ ಖುಷಿ ಪಡ್ತೈತಿ ಖುಷಿ ಪಡ್ತೈತಿಲ್ಲ ಖುಷಿ ಕೊಡ್ತೈತಿ ಅದ್ಕಾಗಿ ನಾನೇನು ಮಾಡ್ತಿರ್ತೀನಿ ನನ್ಗೆ ಇನ್ನೂ ಒಂದು ಅವರಿಗೇನು ಅವ್ರಿಗೆ ಕೆಲವೊಂದು ಇಷ್ಟ ಇದ್ದಂಥ ವಿಚಾರದಲ್ಲಿ ಅಡುಗೆಯಲ್ಲಿ ಯಾವುದು ಇಷ್ಟಪ್ಪ ಅಂತ ಅಂದ್ಕೊಂಡು ಅವ್ರನ್ನ ಕೇಳಿದಾಗ ಇಮ್ಮೀಡಿಯಟಾಗಿ ಅವು ಇಲ್ಲ ನಾನು ಇಲ್ಲ ನನ್ಗೆ ಈಗ ಸದ್ಯ ಇದನ್ನೇ ಮಾಡಿ ಕೊಡ್ತೀಯ ಅಂತ ಅಂದ್ರೆ ಒಂದು ಚೂರು ಬೇಜಾರು ಇರ್ಲಾರ್ದಂತೆ ಆನ್ ದಿ ಸ್ಪಾಟ್ ಈವನ್ ನನ್ನದು ಸ್ವಲ್ಪ ಅಡುಗೆ ಮಾಡೋದೂ ಫಾಸ್ಟೇ ಫಾಸ್ಟ್ ಮಾಡ್ತಿರ್ತೀನಿ ಅವರು ಈಗ ಸದ್ಯ ಇದು ಬೇಕಾ ಇಲ್ಲ ನನ್ಗೆ ಇದನ್ನು ನನ್ಗೆ ಈಗ ಏನೋ ಒಂದು ಮಾಡಿರ್ತೀನಿ ಅದು ನನ್ಗೆ ಲೈಕಿಲ್ಲ ಅವ್ರು ತಿಂತಾರೆ ತಿನ್ನೋಲ್ಲ ಅಂತ ನೋಡಿಕೊಂಡು ನೆಕ್ಸ್ಟ್ ಇನ್ನೊಂದು ಅದ್ರದ್ದೇ ಬೇರೆ ಏನಾದರೂ ಮಾಡೋದು ಎ ಇಮ್ಮಿಡಿಯೆಟಾಗಿ ಆ ಥರ ಎಲ್ಲ ಮಾಡೋದಾಯಿತು ಆಮೇಲೆ ಅವ್ರನ್ನ ಪ್ರತಿಯೊಂದೂ ಅವರು ಬಂದು ಓ ಬಂದು ಬರೀ ಊಟ ಮಾಡೋದಂತಲ್ಲ ಅವ್ರ್ನ ಒಂದು ಮಾ ನಮ್ಮ ಮನೇಲಿ ಉಳ್ಕೊಂಡಿದ್ದಾರೆ ನಮ್ಮ ಮನೇಲಿ ಉಳ್ಕೊಂಡಿದ್ದಾರೆ ಅಂತಂದ್ರೆ ಅವರಿಗೆ ಏನೇನು ಫೆಸಿಲಿಟೀಸ್ ಬೇಕು ಎಲ್ಲ ಪ್ರತಿಯೊಂದು ಫೆಸಿಲಿಟೀಸುನು ಸಹ ನಮ್ಮ ಕಡೆಯಿಂದ ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಅವ್ರಿಗೆ ಫುಲ್ ಫಿಲ್ ಮಾಡೋಕೆ ನಾನು ಟ್ರೈ ಮಾಡ್ತಿರ್ತೀನಿ ಯಾಕೆಂದ್ರೆ ಈಗ ನಾವು ಎಲ್ಲೋ ಇರ್ತಕ್ಕಂಥ ದೇವ್ರನ್ನ ನಾವು ದೇವ್ರಿಗೆ ಏನೇನೋ ಮಾಡಿ ಅದು ಕಾಣಿಕೆ ಇದು ಕಾಣಿಕೆ ಅಂತ ಕೊಡ್ತೀವಿ ಅದು ಜೊತೆಗೆ ಅತಿಥಿ ದೇವೋ ಭವ ಅಂತ ನಾನು ಮೊದಲಿಗೆ ಏನು ಹೇಳಿದೆನಲ್ಲ ಆ ಒಂದು ದೇವ್ರು ಇದ್ದಂಗೆ ಅಂದರೆ ನಮ್ಮ ಮನೆಗೆ ಬಂದು ನಮ್ಮ ಜೊತೆಗೆಲ್ಲ ಇದ್ದು ನಾವು ಕೊಟ್ಟಿರ್ತಕ್ಕಂಥ ಆತಿಥ್ಯನ ಸ್ವೀಕರಿಸಿ ಹೌದಪ್ಪ ನೀವು ಚೆನ್ನಾಗಿ ಮಾಡಿದಿರಿ ಅಂತಂದಾಗ ಅದರಲ್ಲಿ ಇರೋ ಸಿಗೋ ಖುಷಿ ಆಮೇಲೆ ಆಶೀರ್ವಾದ ದೊಡ್ಡೋರಿಂದ ಸಿಗ್ತಕ್ಕಂಥ ಆಶೀರ್ವಾದ ನೀನಿದು ಚೆನ್ನಾಗಿ ಮಾಡೀಯಲ್ಲ ನೀನು ಇನ್ನೂ ಚೆನ್ನಾಗಿ ಮಾಡೋದು ನೀನು ಇನ್ನೂ ಇನ್ನೂ ಬಂದಾಗ ಇನ್ನೂ ಇನ್ನೂ ಬೇರೆ ಬೇರೆ ಇದನ್ನ ಮಾಡು ಅಂತ ಅಂದಾಗ ಅದು ಬ್ಲೆಸ್ಸಿಂಗ್ಸ್ ಅಂತಲೂ ಸಹ ಅಂದ್ಕೊಳ್ಬೋದು ನಾನು ಹಾಗಾಗಿ ನಮ್ಮಲ್ಲಿ ಬಂದಾಗ ಅವ್ರನ್ನ ದೇವರು ಥರವೂ ಸಹ ಕಾಣ್ತೀವಿ ಅಂದರೆ ತ ನಾವೊಂದು ದೇವರಿಗೆ ಒಂದು ಸ್ಟಾರ್ಟಿಂಗಿನಿಂದ ಹಿಡಿದು ಎಂಡ್ವರೆಗೂ ನಾವು ಏನೆಲ್ಲ ಮಾಡ್ತೀವಿ ಹಾಗೆ ಅವ್ರೂ ಸಹ ನಾವು ಊರಿಗೆ ಕಳಿಸೋವರೆಗೂ ಬರೀ ಇದ್ದಾಗ ಅಂತಲ್ಲ ಅವ್ರನ್ನ ಈವನ್ ಊರಿಗೆ ಕಳಿಸ್ಬೇಕಾದ್ರು ಅವರಿಗೆ ಏನಾದರೂ ದಾರಿಲಿ ಹೋಗ್ತಾ ತಿನ್ನೊದಕ್ಕಾಯ್ತು ಈಗ ಯಾಕಂದ್ರೆ ಹೊರಗಡೆ ಫುಡ್ ನಾವು ಬೇಡ ಅನ್ನೋದಕ್ಕೆ ಅವರಿಗೆ ಟ್ರೈನಿಗೆ ಹೋಗ್ತಿರ್ತಾರೆ ಟ್ರೈನಿಗೆ ಹೋಗೋದಕ್ಕೆ ಅಂತಲೇ ಮತ್ತು ರಾತ್ರಿ ಊಟಕ್ಕೆ ಅಂತಲೇ ನಾನು ಬೇರೆ ಬೇರೆ ಯಾವ ಒಂದಿಷ್ಟು ಅಡುಗೆಗಳನ್ನ ಮಾಡಿ ಬಾಕ್ಸಿಗೆ ಹಾಕಿ ಪ್ಯಾಕ್ ಮಾಡಿ ಕೊಡ್ತಿರ್ತೀನಿ ಅವರಿಗೆ ಯಾಕೆಂದರೆ ಟ್ರೈನಲ್ಲಿ ಹೋಗ್ತಾ ದಾರಿಲಿ ತಿಂದ್ಕೊಂಡು ಹೋಗ್ತಾರೆ ಇನ್ನೊಂದು ಏನಪ್ಪ ಅಂತ ಅಂದ್ರೆ ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಬಂದಾಗ ಅವರಿಗೆ ಸ್ವಲ್ಪ ವಯಸ್ಸಾಗಿದೆ ಏಜ್ಡ್ ಪರ್ಸನು ಅಂತ ಏಜ್ಡ್ ಪರ್ಸನ್ಸ್ ಇದ್ದಾಗ ಹೊರಗಡೆ ಊಟ ಅವ್ರಿಗೆ ಸೆಟ್ ಆಗೋಂಗಿಲ್ಲ ಎರಡು ಎರಡು ದಿನ ಜರ್ನಿ ಮಾಡ್ಬೇಕಾಗ್ತಿತ್ತು ಅವರು ಅಂತ ಒಂದು ಟೈಮಲ್ಲಿ ಏನ್ಮಾಡ್ತೀನಿ ನಾನು ಮಕ್ಕಳಿಗೆ ಅಂತಲೇ ಬೇರೆ ಒಂದಿಷ್ಟು ಫುಡ್ಡು ಅವ್ರಿಗೆ ಒಂದು ಡ್ರೈ ಐಟಮ್ಸ್ ಫುಡ್ಡು ಆಗಾಗ ತಿನ್ನೋದಕಂತಲೇ ಒಂದು ನೆಕ್ಸ್ಟು ಅವ್ರಿಗೆ ಫೋ ರಾತ್ರಿ ಫುಡ್ ರಾತ್ರಿ ಟ್ರೈನಲ್ಲಿ ಹೋಗಬೇಕಾದ್ರೆ ಊಟಕ್ಕೆ ಅಂತಲೇ ಒಂದಿಷ್ಟು ಐಟಮ್ಸ್ಗಳನ್ನು ಮಾಡಿ ಅವರಿಗೆ ಬಾಕ್ಸಿಗೆ ಹಾಕಿ ಅಲ್ಲಿ ಹಾಕಿ ಕೊಟ್ಟಾಗ ಅವರು ಊರು ಮುಟ್ಟಿದ ಮೇಲೆ ಅಂತಾರೆ ನನ್ಗೆ ಹೇ ಇಲ್ಲ ನೀನು ಇದನ್ನ ಮಾ ಹಾಕಿ ಕೊಟ್ಟವೆ ನನಗಂತೂ ರಾತ್ರಿ ಏನು ತಿನ್ನಬೇಕು ಅನ್ನೋದೆ ಆಗಿತ್ತು ಬಟ್ ಅದು ಭಾಳ ಅಂದು ಭಾಳ ಇಷ್ಟ ಆಯಿತು ಅಂತ ಅಂದು ಅಂದಾಗ ಅದರಲ್ಲಿ ಸಿಗೋ ಖುಷಿ ಅದು ಯಾರಿಗೂ ಹೇಳೋಕೆ ಆಗೋಂಗಿಲ್ಲ ಅಷ್ಟು ಖುಷಿಯಾಗುತ್ತದು ಹಾಗಾಗಿ ನಾನು ಹೇಳೋದು ಇಷ್ಟೇ ಪ್ರತಿಯೊಬ್ಬರು ನಿಮ್ಮ ಮನೆಗೆ ಯಾರೇ ಬರಲಿ ಅವರು ಇವರು ಅಂತ ನಾವೇನು ಭೇದ ಭಾವ ಮಾಡಲಾರ್ದ ನಮ್ಮ ಕೈಯ್ಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಅವರಿಗೆ ಒಂದು ಸರ್ವಿಸ್ ನಾವು ಈಗಿನ ಸ್ವಲ್ಪ ಫಾಸ್ಟ್ ಜನ್ರೇಷನಲ್ಲಿ ಹೇಳೋದಾದರೆ ನಾವು ಸರ್ವಿಸ್ ಅಂತೀವಿ ಅದನ್ನು ನಾವು ಮಾಡೋದರಿಂದ ಅವ್ರನ್ನ ಅವ್ರು ಸೊ ದೊಡ್ಡೋರಿಗೆ ಸೇವೆ ಮಾಡೋದರಿಂದ ನಮ್ಮ ಅದೇನೋ ಒಂಥರಾ ನಮ್ಗೆ ಆಯಿತು ನಮ್ಮ ಕುಟುಂಬಕ್ಕೆ ಆಯಿತು ಎಲ್ಲರಿಗೂ ಅದೊಂದು ಬ್ಲೆಸ್ಸಿಂಗ್ಸು ಹಾಗಾಗಿ ಪ್ರತಿಯೊಬ್ರೂ ಅತಿಥಿಗಳನ್ನು ಗೆಸ್ಟ್ಗಳನ್ನು ಅವರು ಏನೋ ಬಂದರಪ್ಪ ಅವ್ರು ಅಂತ ಅಂದ್ಕೊಳ್ಳಾರ್ದ ಅವ್ರನ್ನ ಒಂದು ಬೆಸ್ಟ್ ರೀತಿಲಿ ನಾವು ಅವ್ರನ್ನ ಟ್ರೀಟ್ ಮಾಡಿದ್ವಿ ಅಂದರೆ ಅದು ನಮಗೆ ಬಹಳ ಒಳ್ಳೆಯದು ಅನ್ನೋ ಒಂದು ವಿಚಾರನ ನಾನು ಕಂಡ್ಕೊಂಡು ಈಗ ಹೇಳೋದು ಎಲ್ಲರ್ಗೂ ಒಂದೇ ಎಲ್ಲರೂ ಅತಿಥಿ ದೇವೋ ಭವ ಅಂದ್ಕೊಳ್ರಿ ಯಾರೂ ದೆವ್ವಗಳು ಅಂದ್ಕೊಳ್ಬೇಡ್ರಿ ದೇವ ದೇವೋ ಭವ ಅಂದರೆ ಅವರು ದೇವರು ಸ್ವರೂಪ ಅಂದ್ಕೊಂಡು ಮಾಡಬೇಕು ಅಂತ ಹೇಳೋದು ಯಾಕಂದು ನಾನು ಮಾಡೋದು ಅದನ್ನೇ ಅದಕ್ಕೆ ನಿಮಗೂ ಮಾಡಿರಿ ಅಂತ ಹೇಳಾಕತ್ತೀನಿ ಓಕೆ